ನನಗೆ ಇಷ್ಟ ಆಗೋ ಅಡುಗೆ ಅಂದರೆ ತುಂಬ ಎಲ್ಲವೂ ಇಷ್ಟವೇ ಅಂದರೆ ಪಟ್ಟಿ ಅದನ್ನೇ ಅಂತ ಹೇಳಕಾಗಲ್ಲ ಎಲ್ಲ ಇಷ್ಟ ಪಲಾವು ದೋಸೆ ಇಡ್ಲಿ ಉಪ್ಪಿಟ್ಟು ಎಲ್ಲವೂ ಇಷ್ಟ ಆದರೆ ಸಖತ್ತು ಇಷ್ಟ ಅಂದರೆ ವೆಜ್ಜಲ್ಲಿ ಯಾವುದು ಅಷ್ಟು ಇಷ್ಟ ಆಗಲ್ಲ ನಾನ್ ವೆಜ್ ಆದರೆ ಸಖತ್ತು ಇಷ್ಟ ಅದರಲ್ಲಿ ದೋಸೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಯಾಕಂದರೆ ಮಸಾಲೆ ದೋಸೆಯಲ್ಲಿ ಅದು ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಚಿಕ್ಕ ವಯ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿ ನಮಗೆಲ್ಲ ಮಾಡಿಕೊಟ್ಟಿದ್ರು ಅದರಲ್ಲೂ ನಮ್ಮ ಅತ್ತೆ ಅಂತೂ ಸಖತ್ತು ಚೆನ್ನಾಗಿ ಮಾಡ್ತಾರೆ ಮಸಾಲೆ ದೋಸೆ ಅದರಿಂದ ಮಸಾಲೆ ದೋಸೆ ಅಂದ್ರೆ ಸಖತ್ತು ಇಷ್ಟ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಾನ್ ವೆಜ್ ಅಂತ ಬಂದರೆ ಬಿರ್ಯಾನಿ ಚಿಕನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಅಂದರೆ ಸಖತ್ತಾಗಿ ಇಷ್ಟ ಯಾಕಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಮಾಡೋದಕ್ಕಿಂತ ಓಟ್ಲಲ್ಲಿ ಮಾಡೋದರಿಂದ ಊಟ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಚಿಕ್ಕ ವಯ್ಸಿಂದಲೂ ನನಗೆ ಪುಳಿಯೋಗರೆ ಅದು ಫಸ್ಟ್ ಸಖತ್ತು ಇಷ್ಟ ಇದ್ದಿತ್ತು ಪುಳಿಯೋಗರೆ ಅದಲು ಮತ್ತು ಅದಂದರೆ ಸಖತ್ತು ಇಷ್ಟ ಯಾಕಂದರೆ ಪುಳಿಯೋಗರೆ ಚೆನ್ನಾಗಿ ಮಾಡ್ತಿತ್ತು ನಮ್ಮ ಅಮ್ಮ ಆದರೆ ಇವಾಗ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಇವಾಗ ಬಿರ್ಯಾನಿ ಇಷ್ಟ ಬಿರ್ಯಾನಿ ಬಿಟ್ಟರೆ ಪಲಾವ್ ಪಲಾವ್ ಅಂದ್ರೆ ಇನ್ನೂ ಪಲಾವಲ್ಲಿ ತರಕಾರಿ ಇಂಗ್ರೀಡಿಯಂಟ್ಸ್ ಎಲ್ಲವೂ ಇರುತ್ತೆ ಸೊ ಪಲಾವ್ ಅಂದರೆ ಇನ್ನೂ ಇಷ್ಟ ಪಲಾವು ಪುಳಿಯೋಗರೆ ನಾನ್ ವೆಜ್ ಅಂತ ಬಂದರೆ ಬಿರ್ಯಾನಿ ಇಷ್ಟ ಆಮೇಲೆ ಚಾಪ್ಸ್ ಇಷ್ಟ ಅದೆಲ್ಲ ಚೆನ್ನಾಗಿರುತ್ತೆ ಪೂರಿ ಒಳಗೆ ಹಾಕಂಡ್ ತಿನ್ನೋಕ್ಕೆ ಪರೋಟದಲ್ಲಿ ಹಾಕಂಡ್ ತಿನ್ನಕ್ಕೆ ಸಖತ್ತು ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲವೂ ಇಷ್ಟ ಮತ್ತು ಇನ್ನೆರಡು ಹೇಳಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದ್ ಬಿಟ್ಟರೆ ಮತ್ತು ಜ್ಯೂಸ್ ಅಡುಗೆ ಅಂತ ಬಂದರೆ ಮತ್ತು ಇನ್ನು ಪಲಾವು ಬಿರ್ಯಾನಿ ಆಮೇಲೆ ಎಲ್ಲವೂ ಇಷ್ಟ ನಮ್ಮ ಅತ್ತೆ ನಾವು ಚಿಕ್ಕ ವಯ್ಸಲ್ಲಿದ್ದಾಗ ನಮ್ಮ ಅತ್ತೆ ಊರಿಗೆ ಹೋಗ್ತಿದ್ದೆ ಅಲ್ಲಿ ಚೆನ್ನಾಗಿ ಮಾಡೋರು ಅವ್ರು ಮಾಡೋದು ನೋಡಿ ನನಗೆ ತುಂಬ ಇಷ್ಟ ಆಗೋಗಿತ್ತು ಅದ್ರಲ್ಲೂ ಮಸಾಲೆ ದೋಸೆ ಅಂದರೆ ಅವ್ರು ಸಖತ್ತು ಚೆನ್ನಾಗಿ ಮಾಡ್ತಿದ್ದರು ಅದಕ್ಕೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಅದನ್ನೆಲ್ಲ ಹಾಕ್ಕದಾಗ ಸೂಪರಾಗಿ ಇರೋದು ಸೊ ಮಸಾಲೆ ದೋಸೆ ಅಂದರೆ ನಂಗೆ ಇನ್ನೂ ಸಖತ್ತು ಇಷ್ಟ ಮಸಾಲೆ ದೋಸೆ ಚಿಕನ್ ಬಿರ್ಯಾನಿ ಅಂದರೆ ತುಂಬ ಇಷ್ಟ ಅದು ಮಸಾಲೆ ದೋಸೆ ಏನಕ್ಕೆ ಇಷ್ಟ ಅಂದರೆ ಅದು ಫ್ಲೇವರ್ ಆ ಮಸಾಲೆ ದೋಸೆ ಫ್ಲೇವರು ಮತ್ತು ಎಷ್ಟುದ್ದ ಇರುತ್ತೆ ಚೆನ್ನಾಗಿರುತ್ತೆ ಚಿಕನ್ ಬಿರ್ಯಾನಿ ಅಂದರೆ ಅದ್ರಲ್ಲಿ ಚಿಕನ್ನು ಮೈ ಫೇವ್ರೇಟ್ ಚಿಕನ್ನು ಚಿಕನಿಂದ ಚಿಕನ್ ಬಿರ್ಯಾನಿ ಆಗುತ್ತೆ ಚಿಕನ್ ಬಿರ್ಯಾನಿ ತಿನ್ನೋದರಿಂದ ಹೆಲ್ತ್ಗೇನೂ ಒಳ್ಳೆಯದಾಗಲ್ಲ ಬಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಹೋಟೆಲ್ಗಳಲ್ಲೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೂ ಅಷ್ಟು ಚೆನ್ನಾಗಿ ಮಾಡಲ್ಲ ಚಿಕನ್ ಬಿರ್ಯಾನಿನ ಅಮ್ಮಂಗೂ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ಒಂದ್ಸಲ ನಾವು ಇದಕ್ಕೆ ಹೋಗಿದ್ದಾಗ ತಿಂದಿದ್ದು ಇಲ್ಲಿ ಹಾಸನಲ್ಲಿರೋ ಎಮ್ ಜಿ ರೋಡಲ್ಲಿರೋ ನಳಪಾಕ ರೆಶ್ಟೋರೆಂಟ್ ಅಲ್ಲಂತೂ ಚಿಕನ್ ಬಿರ್ಯಾನಿ ಸಖತ್ತಾಗಿರುತ್ತೆ ಚಿಕನ್ ಬಿರ್ಯಾನಿ ತಿನ್ನಕ್ಕೆ ಒಂಥರ ಚಂದ ಆದ್ರಿಂದ ಚಿಕನ್ ಬಿರ್ಯಾನಿ ಇಷ್ಟ ಮತ್ತು ಚಿಕನ್ ಬಿರ್ಯಾನಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಕ್ರಿಸ್ಪೀ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಲುಕ್ಕಾಗಿರುತ್ತೆ ತಿನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಬಿರ್ಯಾನಿ ಮತ್ತು ಮಟನ್ ಬಿರ್ಯಾನಿ ಪುಳಿಯೋಗರೆ ಅದೆಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅದ್ರ ಬಗ್ಗೆ ಎಷ್ಟು ಹೇಳದ್ರು ಸಾಲಲ್ಲ ಅದಿಕ್ಕೆ ಬಿರ್ಯಾನಿ ಅಂದರೆ ನಂಗೆ ತುಂಬ ಇಷ್ಟ ಆಮೇಲೆ ಇನ್ನೂ ಏನು ಇನ್ನೇನು ಹೇಳಬೇಕಂದ್ರೆ ಹೋಟೆಲ್ಗಳಲ್ಲಿ ಮಾಡೊ ಬಿರ್ಯಾನಿ ಚೆನ್ನಾಗಿರುತ್ತೆ ಮನೇಲಿ ಮಾಡೋದಕ್ಕಿಂತ ಮನೇಲಿ ಅಷ್ಟು ಚೆನ್ನಾಗಿ ಮಾಡಲ್ಲ ಓಟಲಲ್ಲಿ ಏನೇನೋ ಮುಸ್ಲಿಮ್ ಮಾಡುವಂಥ ಬಿರ್ಯಾನಿ ಸೂಪರಾಗಿರುತ್ತೆ ಮುಸ್ಲಿಮವರು ಬಿರ್ಯಾನಿ ಮಾಡಿಕೊಂಡು ಅಲ್ಲೆಲ್ಲ ಎಷ್ಟು ಚೆನ್ನಾಗಿರ್ತಾರೆ ನಮ್ಗೆ ಅಂತೂ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ಬಿರ್ಯಾನಿನ ಆಂ ಬಿರ್ಯಾನಿಲಿ ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಚಿಕನ್ ಅಕ್ಕಿ ಆಮೇಲೆ ಬೇರೆ ಬೇರೆ ಮಸಾಲೆ ಐಟಮ್ಸ್ ಅದೆಲ್ಲ ನೋಡ್ತಿದ್ದರೆ ನಿಜವಾಗ್ಲೂ ಚನ್ ಬಾಯಲ್ಲಿ ನೀರು ಬಂದುಬಿಡುತ್ತೆ ತಿನ್ನಕ್ಕೆ ಬಿರ್ಯಾನಿ ಬಗ್ಗೆ ಹೊಗ್ಳಕ್ಕೆ ಮಾತೇ ಬರಲ್ಲ ಅಷ್ಟೂ ಐತೆ ಬಿರ್ಯಾನಿ ಅಂದರೆ ಅಷ್ಟೂ ಇಷ್ಟ ಬಿರ್ಯಾನಿ ಬಿಟ್ಟರೆ ಪಲಾವ್ ಆದರೆ ಪಲಾವ್ ಅಂದರೆ ಅದು ವೆಜ್ಜಲ್ಲಿ ಪಲಾವ್ ವೆಜ್ ಪಲಾವ್ ಅಂದರೆ ಯಾಕಿಷ್ಟ ಅಂದರೆ ಅದು ತರಕಾರಿಯೆಲ್ಲ ಹಾಕಿರ್ತಾರೆ ಮತ್ತು ಬಟಾಣಿ ಆ ಕಾಳು ಮತ್ತು ಅನ್ನ ಅದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ತಿನ್ನಕ್ಕೆ ಒಂಥರಾ ಚೆನ್ನಾಗಿರುತ್ತೆ ಸೋ ಎಲ್ಲವೂ ಇಷ್ಟವೇ ಅದು ಇದು ಅಂತ ಹೇಳಕಾಗಲ್ಲ ಬಾ ಅಡುಗೆ ಅಂದ್ರೆ ನಂಗೆ ತುಂಬ ಇಷ್ಟ ಅದರಲ್ಲಿ ಏನಕ್ಕೆ ಇಷ್ಟ ಅಂತ ಹೇಳಕಾಗಲ್ಲ ಹೇಳ್ತಾ ಹೇಳ್ತಾ ಹೋದ್ರೆ ಸಾವಿರ ಹೇಳ್ಬೋದು ಅಷ್ಟೂ ಹೇಳ್ಬೇಕು ಅಂದರೆ ಆಮೇಲೆ ಇದು ಬಿರ್ಯಾನಿ ಬಗ್ಗೆ ಹೇಳ್ಬೇಕಂದ್ರೆ ಮಟನ್ ಬಿರ್ಯಾನಿಯೂ ಚೆನ್ನಾಗಿರುತ್ತೆ ಬಟ್ ನಾ ತಿನ್ನಲ್ಲ ಮಟನ್ ಬಿರ್ಯಾನಿ ಓನ್ಲಿ ಚಿಕನ್ ಬಿರ್ಯಾನಿ ಮಾತ್ರ ತಿನ್ನೋದು ಯಾಕಂದರೆ ಅದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕೆ ಮೊಸರು ಗೊಜ್ಜು ಮತ್ತು ಸಾಂಬಾರು ಅದನ್ನೆಲ್ಲ ಹಾಕ್ಕೊ ತಿಂದರೆ ಇನ್ನೂ ಸುಪ್ಪರಾಗಿರುತ್ತೆ ಮೊಸರು ಗೊಜ್ಜು ಸಾಂಬಾರು ಆಮೇಲೆ ಬಿರ್ಯಾನಿ ಐಟಮ್ಸ್ ಅದೆಲ್ಲ ಚೆನ್ನಾಗಿರುತ್ತೆ

ಸುಪ್ಪರಾಗಿರುತ್ತೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನನಗೆ ತುಂಬಾ ಇಷ್ಟ ಅದ್ರ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಬಿರ್ಯಾನಿ ಬಗ್ಗೆ ಬಿರ್ಯಾನಿಯಿಂದ ಆಲ್ ಎಲ್ಲರ ಫೇವ್ರೆಟ್ ಬಿರ್ಯಾನಿ ಬಿರ್ಯಾನಿನ ಹೇಟ್ ಮಾಡೋರು ಯಾರೂ ಇಲ್ಲ ಎಲ್ಲರೂ ಇಷ್ಟಪಡ್ತಾರೆ ಸೊ ನನಗೂ ಇಷ್ಟವೇ ಆಮೇಲೆ ಅದು ಈಸಿಯಾಗಿ ಮಾಡ್ಬೋದು ಮತ್ತು ಅದು ಎಲ್ರಿಗೂ ಬೇಗನೇ ಇಷ್ಟ ಆಗುತ್ತೆ ಅದನ್ನು ಯೂಸ್ ಹೆಂಗೆ ಮಾಡ್ತಾರೆ ಚಿಕನ್ ತೊಳೆದು ಅದನ್ನು ಹಾಕಿ ಅದನ್ನು ಮಾಡಿ ಬೇಯಿಸಿ ಚಿಕನನ್ನ ಆಮೇಲೆ ಬಿರಿಯಾನಿ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಆದ್ರಿಂದ ಬಿರ್ಯಾನಿ ಅಂದರೆ ಸಖತ್ತು ಇಷ್ಟ ಆಮೇಲೆ ಇನ್ನು ಪಲಾವ್ ಪಲಾವ್ನೂ ಸಖತ್ತು ಇಷ್ಟ ಯಾಕಂದರೆ ಅದೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ತರಕಾರಿ ಅದನ್ನೆಲ್ಲ ಹಾಕ್ತಾರೆ ಅದೆಲ್ಲ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರ್ದೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಬಿರ್ಯಾನಿನಂತೂ ಎಲ್ಲರೂ ಇಷ್ಟಪಡ್ತಾರೆ ನನಗಂತೂ ಬಿರ್ಯಾನಿ ತುಂಬ ಇಷ್ಟ ಎಷ್ಟು ಕೊಟ್ಟರೂ ತಿಂತಲೇ ಇರ್ತೀನಿ ನಾನು ನಾನು ಒಂದು ಸಲ ಯಾವಾಗ ಫಸ್ಟ್ ಟೈಮ್ ಬಿರ್ಯಾನಿ ತಿಂದಿದ್ದು ಅಂದರೆ ಇಲ್ಲಿ ಎಮ್ ಜಿ ರೋಡಲ್ಲಿ ಅಲ್ಲೇ ಪಕ್ಕದಲ್ಲಿ ಅಲ್ಲೂ ಸಖತ್ತಾಗಿ ಮಾಡ್ತಿದ್ದರು ಬಿರ್ಯಾನಿನ ಅದು ಟೇಸ್ಟ್ ನೋಡೋಕ್ಕೆ ಸಖತ್ತಾಗಿತ್ತು ಅಷ್ಟು ಚೆನ್ನಾಗಿತ್ತು ಬಿರ್ಯಾನಿಯೇ ಸೂಪ್ಪರಾಗಿತ್ತು ತಿನ್ನಕ್ಕೆ ಇನ್ನು ಅದ್ರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಅತ್ತೆ ನಮ್ಮ ಅತ್ತೆ ಊರಿಗೆ ಹೋಗಿದ್ವಿ ಅಲ್ಲಿ ಇನ್ನೂ ಸಖತ್ತಾಗಿ ಬಿರ್ಯಾನಿ ಮಾಡಿದ್ದರು ಅದು ಅದನ್ನು ತಿಂದಾಗಲೇ ನಾನು ಅದ್ರ ಫೇವ್ರೆಟ್ ಆಗಿದ್ದು ನನಗೆ ಅದಕ್ಕಿಂತ ಮುಂಚೆ ನನ್ಗದು ಇಷ್ಟ ಆಗಿರಲಿಲ್ಲ ಬಿರ್ಯಾನಿ ಫಸ್ಟ್ ಅದ್ನ ತಿನ್ನಬೇಕಾದ್ರೆ ಫಸ್ಟ್ ಅವರ ಮನೆಲ್ಲೇ ತಿಂದಿದ್ದು ಸಖತ್ತು ಇಷ್ಟ ಆಯಿತು ನೋಡಕ್ಕೆ ಒಂಥರ ಖುಷಿ ಆಗ್ತಿತ್ತು ನನಗೆ ಅದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿರ್ತಾರೆ ಸೊ ಬಿರ್ಯಾನಿ ಅಂದರೆ ತುಂಬ ಪಂಚಪ್ರಾಣ ಅದಕ್ಕಿಂತ ಬೇರೆ ಯಾವುದೂ ಐಟಮ್ಸ್ ಇಷ್ಟ ಆಗಲ್ಲ ಅದು ನಾನ್ ವೆಜ್ ಅಲ್ಲವಾ ನಾನು ನಾನ್ ವೆಜ್ ಪ್ರಿಯಳು ನಂಗೆ ನಾನ್ ವೆಜ್ ಅಂದರೆ ಸಖತ್ತು ಇಷ್ಟ ಹಂಗಾಗಿ ಬಿರ್ಯಾನಿ ಅಂದ್ರೇ ತುಂಬ ಇಷ್ಟ

ಚಿಕನ್ ಬಿರ್ಯಾನಿ ಮತ್ತು ಕಬಾಬ್ ನಾನ್ ವೆಜ್ ಅಂದರೆ ನಂಗೆ ತುಂಬ ಇಷ್ಟ ನಾನು ಸಸ್ಯಾಹಾರಿ ಅಲ್ಲ ಮಾಂಸಾಹಾರಿ ಬರೀ ಮಾಂಸನೇ ತಿನ್ನೋದು ಜಾಸ್ತಿ ಹಾಗಾಗಿ ಬಿರ್ಯಾನಿ ಅಂದರೆ ಮೈ ಫೇವ್ರೆಟ್ ಅದ್ರ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಈ ಹೋಟಲ್ ಮನೇಲಿ ಮಾಡೋದಕ್ಕಿಂತ ಹೋಟೆಲ್ಗಳಲ್ಲಿ ಮಾಡೋ ಬಿರ್ಯಾನಿ ಸಖತ್ತಾಗಿರುತ್ತೆ ಆಮೇಲೆ ಅದು ಬಿಟ್ಟರೆ ಮ ಇದು ಮುಸ್ಲಿಮ್ಸ್ ಮಾಡ್ತಾರೆ ಆ ಬಿರ್ಯಾನಿ ಇನ್ನೂ ಚೆನ್ನಾಗಿರುತ್ತೆ ಮುಸ್ಲಿಮ್ ಮಾಡೋ ಬಿರ್ಯಾನಿ ಅಂತೂ ಮಸ್ತಾಗಿರುತ್ತೆ ಅವರು ಏನೇನೋ ಮನೆಯಲ್ಲೇ ಓನಾಗಿ ಮಸಾಲೆ ಎಲ್ಲ ರುಬ್ಬಿಕೊಂಡು ಅದನ್ನೆಲ್ಲ ಹಾಕಿಬಿಟ್ಟು ದಮ್ ಕಟ್ಟಿಬಿಟ್ಟು ಮಾಡ್ತಾರೆ ಸೊ ಬಿರ್ಯಾನಿ ಅಂದರೆ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇನ್ನೇನು ಅದು ಬಿಟ್ಟರೆ ಇನ್ನು ತುಂಬಾ ಚೆನ್ನಾಗಿರುವಂಥ ಐಟಮ್ಸ್ಗಳಿದವೆ ಅದು ಯಾವ್ದು ಯಾವುದು ಅಂದರೆ ಬಿರ್ಯಾನಿಗೆ ಹಾಕೋಕೆ ಬಿಸಿ ಬಿರ್ಯಾನಿ ಜೊತೆ ಮೊಸ್ರು ಗೊಜ್ಜು ಮತ್ತು ಸಾಂಬಾರು ಮತ್ತು ತ ಈರುಳ್ಳಿ ಸೌತೇಕಾಯಿ ಅದನ್ನೆಲ್ಲ ಹಾಕಿ ಟೇಶ್ಟ್ ಮಾಡಕ್ಕೆ ಕೊಟ್ಟರೆ ಸುಪ್ಪರಾಗಿರುತ್ತೆ ಬಿರಿಯಾನಿಗಿಂತ ಬೇರೆ ಐಟಮ್ಮೇ ಇಲ್ಲ ಚೆನ್ನಾಗಿರೋ ಐಟಮ್ಮೆ ಬಿರಿಯಾನಿಗಿಂತ ಬೇರೆ ಯಾವುದೂ ಇಲ್ಲ ಬಿರಿಯಾನಿಯೇ ಸೂಪರಾಗಿರುತ್ತೆ ನೀವೂ ಒಂದ್ಸಲ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಬಿರಿಯಾನಿ ಆಮೇಲೆ ಇನ್ನೇನು ಹೇಳ್ಬೇಕಂದ್ರೆ ಮನೇಲಿ ಮಾಡೋದಕ್ಕಿಂತ ಹೋಟ್ಲಲ್ಲಿ ಮಾಡೋದು ಚೆನ್ನಾಗಿರುತ್ತೆ ಮನೆಯಲ್ಲಿ ನಮ್ಮ ಅಮ್ಮ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ನಮ್ಮ ಅಮ್ಮಂಗೆ ಬೇರೆ ಕಡೆ ಆದರೆ ಚೆನ್ನಾಗಿ ಮಾಡ್ತಾರೆ ಓಟೆಲ್ಗಳಲ್ಲಿ ಅವ್ರು ಮಾಡುವಂಥ ಬಿರ್ಯಾನಿ ಅದಕ್ಕೆ ಕೊಡೊ ಮೊಸರು ಗೊಜ್ಜು ಆಮೇಲೆ ಅದಕ್ಕೆ ಸಾಂಬಾರು ಅದನ್ನೆಲ್ಲ ನೋಡಿದ್ರೆ ಮಸ್ತಾಗಿರುತ್ತೆ ಆದ್ರಿಂದ ಬಿರ್ಯಾನಿ ತಿನ್ನಿ ಎಲ್ಲರೂ ಚೆನ್ನಗಿರಿ ಆಮೇಲೆ ಮರಿಯಾನಿ ಮಟನ್ ಬಿರಿಯಾನಿ ಅಷ್ಟು ನಾನು ಟೇಸ್ಟ್ ನೋಡಿಲ್ಲ ಅದ್ರ ಬಗ್ಗೆ ಹೇಗಿರುತ್ತೆ ಏನು ಅಂತ ಬಟ್ ಚಿಕನ್ ಬಿರಿಯಾನಿ ಮಸ್ತ್ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ತಿಂತಾ ಇದ್ರೇ ಅದು ಇನ್ನೂ ತಿಂತಲೇ ಇರಬೇಕು ಅನಿಸುತ್ತೆ ಎಷ್ಟು ಕೊಟ್ಟರೂ ತಿನ್ನಬೇಕು ಅನಿಸುತ್ತೆ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದಾಗ್ ಕ್ರಿಸ್ಮಸ್ ಹಬ್ದಲ್ಲಿ ಆಗ ತುಂಬಾ ತಿಂದ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಮಾಡಿದ್ದರು ಬಿರ್ಯಾನಿನ ಆದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಬಿರ್ಯಾನಿ ಆಗಿಂದ ಆಲ್ ಟೈಮ್ ಫೇವ್ರೆಟ್ ಆಗೋಯಿತು ಅದಕ್ಕೆ ನಾನು ಅದನ್ನು ಅಷ್ಟು ಇಷ್ಟಪಟ್ಟು ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ಸೊ ನನ್ನ ಫೇವ್ರೆಟ್ ಅಡುಗೆ ಬಂದು ಬಿರ್ಯಾನಿ ಅದು ಯಾಕೆ ಇಷ್ಟ ಅಂದರೆ ನಿಜವಾಗ್ಲೂ ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಬಿರ್ಯಾನಿ ಅಂದ್ರೇ ಒಂದು ಎಮೋಷನ್ ಎಮೋಷನ್ ಥರ ಅದು ಅದು ಜಸ್ಟ್ ಊಟ ಹೊಟ್ಟೆ ತುಂಬುವಂಥ ಇದಲ್ಲ ಅದು ಎಮೋಷನ್ ಆದ್ರಿಂದ ಬಿರ್ಯಾನಿ ಅಂದರೆ ಸಖತ್ತು ಇಷ್ಟ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳ್ಬೋದು ಎಷ್ಟು ಹೇಳದ್ರು ಸಾಲಲ್ಲ ಬಿರ್ಯಾನಿ ಬಗ್ಗೆ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಿದ್ದಾಗ ಬಿರಿಯಾನಿ ಬಂದರೆ ಸಾಕು ಬಾಯಲ್ಲಿ ನೀರು ಬರ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ನನಗೆ ಬಿರ್ಯಾನಿ ಅಂದರೆ ಫೇವ್ರೆಟ್ ಅದು ಬಿಟ್ಟರೆ ಇನ್ನು ಅದೇ ಪಲಾವ್ ಕಾ ನಾ ವೆಜ್ಜಲ್ಲಿ ಬಿಟ್ಟರೆ ಪಲಾವ್ ಇಷ್ಟ ಪಲಾವ್ ಬಗ್ಗೆ ನಿಮಗೆ ಗೊತ್ತಲ್ಲ ತರಕಾರಿ ಪಲಾವ್ ಆದ್ರಿಂದ ಪಲಾವೇ ನನಗೆ ತುಂಬ ಇಷ್ಟ ಅದು ಬಿಟ್ಟರೆ ಇನ್ನೇನೂ ಇಷ್ಟ ಇಲ್ಲ ಪಲಾವ್ ಒಂದು ಬಿಟ್ಟರೆ ಇನ್ನೇನೂ ಇಷ್ಟ ಇಲ್ಲ